ನಾವು ಪ್ರವಾಸ ಅಂತಂದ್ರೆ ಒಂದು ನಾವು ಒಂದು ವರ್ಷಕ್ಕೆ ಒಂದು ಸಾರಿ ನಾವು ಆಂಧ್ರ ಹೋಗ್ತೀವಿ ರಾಚೋಟಿ ವೀರಭದ್ರೇಶ್ವರ ದೇವಸ್ಥಾನ ನಮ್ಮದು ಮನೆ ದೇವರು ನಾವು ಅಲ್ಲಿಗೆ ಹೋಗ್ತೀವಿ ಅಲ್ಲಿ ನಮಗೆ ಮೊದ್ಲು ಎಲ್ಲ ಫುಡ್ಡಿಂದು ಇದರದ್ದು ಭಾಳ ತೊಂದರೆ ಇತ್ತು ಬಟ್ ಈಗ ಯಾವುದೇ ಅನನುಕೂಲತೆಗಳ್ ಇಲ್ಲ ಭಾಳ ಚೆನ್ನಾಗಿ ಎಲ್ಲ ಎಲ್ಲ ಊಟದ ವ್ಯವಸ್ಥೆ ಇರ್ಬೋದು ಎಲ್ಲ ದೇವಸ್ಥಾನ್ದಲ್ಲೇ ಎಲ್ಲ ಸಿಗ್ತೈತಿ ನಾನು ಇದೇ ಹತ್ತು ಹದ್ನೈ ಹದಿನೈದು ವರ್ಷದ ಹಿಂದೆ ಹೋಗಿದ್ದೆ ಆವಾಗ ನನ್ಗೆ ತೊಂದರೆ ಆಗಿತ್ತು ಊಟದ್ದು ಅಂದರೆ ಆಂಧ್ರ ಅಂತಂದರೆ ನಮಗೆ ನಾನ್ ವೆಜ್ ತಿನ್ನಲ್ಲ ಅದು ತೊಂದರೆ ಆಯಿತು ಅಲ್ಲಿ ಎಲ್ಲ ಸ್ವಲ್ಪ ನಾನ್ ವೆಜ್ ಜಾಸ್ತಿ ಹೀಗಾಗಿ ನಾವು ನಮ್ಮ ಫುಡ್ಡನ್ನು ಹುಡ್ಕೊಂಡು ಹೋದ್ವಿ ಅಲ್ಲೆಲ್ಲ ಸಿಕ್ಕಿತು ಬಟ್ ಈಗಿಲ್ಲ ಈಗ ಭಾಳ ಅನುಕೂಲತೆಗಳು ಭಾಳ ಇದಾವೆ ನಾವು ಪ್ರವಾಸ ಅಂತಂದ್ರೆ ಒಂದು ಸಾರಿ ಇದು ಇದು ಬಂದಿತ್ತು ಮಳೆ ಆಗಿ ಸಿಕ್ಕಾಪಟ್ಟೆ ಮಳೆ ಆಗಿ ನೆಲ ಎಲ್ಲ ಕುಸ್ದು ಹೋಗೋ ಪ್ರಸಂಗ ಬಟ್ ನಾನು ಅವತ್ತು ನಾನು ಹೋಗಲೇಬೇಕಾಗಿತ್ತು ಮಗಂದು ಫಸ್ಟ್ ಜಾಯ್ನಿಂಗು ಪುಣೆ ಅವನ್ದು ಕೇರಳ ಬಂದಿತ್ತು ಕೇರಳ ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ಇದೆಲ್ಲ ಕುಸಿದು ಬಸ್ ಎಲ್ಲ ಪ್ರಾಬ್ಲಮ್ ಆಗಿತ್ತು ಅಂದರೂ ಅದು ರಿಸ್ಕ್ ತಗೊಂಡು ನಾವು ಹೋದ್ವಿ ಹೋಗಿ ಗೋವಾವರೆಗೂ ಹೋಗಿ ಅವ್ನಿಗೆ ಇದು ಮಾಡಿದ್ವಿ ಅಲ್ಲಿಂದ ಟ್ರೈನ್ ಇತ್ತು ಅವನ್ದು ಅಲ್ಲಿಗೆ ಹತ್ತಿಸ್ ಬಂದ್ವಿ ಭಾಳ ರೀಸ್ಕ್ ತಗೊಂಡು ಮಾಡಿದ್ದು ಅಂತಂದ್ರೆ ಅದೊಂದು ಹೇಳ್ಬೋದು ನಾವು ಬಟ್ ಸುರಕ್ಷತೆ ಅಂತ ಅಂದ್ರೆ ನಾವೀಗ ಪ್ರಯಾಣ ಮಾಡ್ಬೇಕಾದ್ರೆ ಸುರಕ್ಷತೆಯೂ ಭಾಳ ಮೇಯ್ನ್ ಸುರಕ್ಷತೆ ಇರಬೇಕು ನಾವು ಅದನ್ನೆಲ್ಲ ನೋಡಿಕೊಂಡು ಹೋಗಬೇಕು ಈಗ ಗೋಕರ್ಣ ಹೋಗ್ತೀವಿ ಮತ್ತು ಮುರುಡೇಶ್ವರ ಹೋಗ್ತೀವಿ ಅಲ್ಲೆಲ್ಲ ಬೀಚ್ ಪಕ್ಕ ಎಲ್ಲ ರೂಮ್ಸ್ ಎಲ್ಲ ಸಿ ಇದು ಇದೆ ಅನುಕೂಲತೆ ಇದೆ ಇದೆ ಇದೆ ಅಲ್ಲಿ ಅನುಕೂಲತೆ ಮಾಡ್ಕೋ ಮಾಡಿಕೊಟ್ಟಿದ್ದಾರೆ ಇವಾಗೆಲ್ಲ ಚೆನ್ನಾಗೈತೆ ಅಲ್ಲಿ ಏನೂ ತೊಂದರೆ ಇಲ್ಲ ಹೋಗಿರ್ತೀವಿ ಅನನುಕೂಲತೆ ಅಂತಂದರೆ ಕೆಲ್ವೊಂದು ಆಗಿದವೆ ಬಟ್ ಅಷ್ಟೊಂದು ಇಲ್ಲ ಕೆಲ್ವೊಂದು ಅಂತೂ ಆಗಿದವೆ ಫೇಸ್ ಮಾಡಿದೀವಿ ಆಗ್ತಲೂ ಇರ್ತವೆ ಈಗೂ ಹೋದಾಗ್ನು ಆಗ್ತಿರ್ತವೆ ಕೆಲ್ವೊಂದು ಸಾರಿ ಬಸ್ಸಲ್ಲಿ ಇರ್ಬೋದು ಟ್ರೈನಲ್ಲಿ ಇರ್ಬೋದು ಅನನುಕೂಲತೆಗಳು ಭಾಳ ಆಗ್ತವೆ ಅದಕ್ಕೆ ನಾವು ಸುರಕ್ಷಿತವಾಗಿ ಪ್ರಯಾಣ ಮಾಡಬೇಕು ನಾನು ಒಂದು ಸುರಕ್ಷತೆ ಹೇಳ್ಬೇಕು ಅಂದ್ರೆ ಜನ್ರಿಗೆ ಆಯಿತು ನಮ್ಮ ನಮ್ಮ ಎಲ್ಲ ನಮ್ಮ ಇದಕ್ಕೆ ಆಯಿತು ಸ್ವಲ್ಪ ಭದ್ರತೆಗಳನ್ನು ನಾವು ಅನುಸರಿಸ್ಬೇಕಾಗ್ತೈತಿ ಈ ಮಕ್ಳು ಕರ್ಕೊಂಡು ಹೋಗಿರ್ತೀವಿ ಮಕ್ಕಳನ್ನ ಮಕ್ ಮಕ್ಕಳಿಗೆ ಅಗದಿ ಕಾಳಜಿಯಿಂದ ನೋಡ್ಕೊಬೇಕಾಕೈತಿ ಎಲ್ಲೋ ಬಿಟ್ವಿ ಹೋದ್ವಿ ಆಮೇಲೆ ಒಂದು ಪ್ರಾಬ್ಲಮ್ ಆಯಿತು ಆಮೇಲೆ ಅಲ್ಲೆಲ್ಲ ನಾವು ಹ್ ಪಡ್ಬಾರ್ದ ಕಷ್ಟ ಎಲ್ಲ ಪಟ್ಬಿಡ್ತೀವಿ ಅದಕ್ಕೆ ನಾವು ಹಾಗೆ ಆಗ್ತವೆ ಬಟ್ ನಾನು ಕೆಲ್ವೊಂದು ಕಡೆ ಆಗಿದೆ ನನಗೆ ಭದ್ರತೆ ಅಂತ ಅಂದರೆ ಹೇಳ್ಬೇಕು ಅಂದರೆ ಒಂದು ಸಾರಿ ನಾವು ಗೋವಾ ಹೋಗಿದ್ವಿ ಗೋವಾದಲ್ಲಿ ಸಣ್ಣ ಮಗ ಇನ್ನೂ ಚಿಕ್ಕೋನು ಇದ್ದ ಆ ಟೈಮಲ್ಲಿ ನಾವೆಲ್ಲ ಬೀಚ್ ಪಕ್ಕ ಇದ್ದಾಗ ಅವನು ಅಲ್ಲೆಲ್ಲೋ ಐಸ್ ಕ್ರೀಮ್ ನೋಡಿಬಿಟ್ಟು ಓಡಿ ಹೋದ ಓಡಿ ಹೋಗಿದ್ದು ನಾವು ಏನು ಎಲ್ಲ ತಿಳ್ಕೊಂಡ್ವಿ ನೀರಲ್ಲೇ ಹೋಗಿಬಿಟ್ಟ ಅವನು ನೀರಲ್ಲಿ ನೀರು ಅಂದರೆ ತುಂಬ ಇಷ್ಟ ಅವ್ನಿಗೆ ನೀರಲ್ಲೇ ಹೋದ ಏನೋ ಅಂತ ಸಿಕ್ಕಾಪಟ್ಟೆ ತ ಗಾಬರಿ ಆಗಿ ಮತ್ತು ಓಡಾಡ್ತಿದ್ವಿ ಅಷ್ಟರಲ್ಲಿ ಅವ ಐಸ್ ಕ್ರೀಮ್ ನೋಡಿಬಿಟ್ಟು ಐಸ್ ಕ್ರೀಮ್ ಕಡೆ ಹೋಗಿದ್ದ ಆಮೇಲೆ ನೋಡಿದರೆ ಅಪ್ಪ ಜೀವ ಜೀವ ಹೋಗಿಟ್ಟಿತ್ತು ನಮ್ಮ ಏನಪ್ಪ ಎಂಥಲ್ಲಿ ಬಂದು ಎಂಥ ಇದನ್ನು ಮಾಡಿಕೊಂಡ್ವಿ ನಾವು ಅಂತ ಹೇಳಿ ಒಂದು ಸಾರಿ ಬೋಟು ಎಲ್ಲ ಹುಡ್ಗುರು ಎಲ್ಲ ಬೋಟಲ್ಲಿ ಹೋಗ್ತಿದ್ದರು ನಮ್ಗೆ ಹೇಳೇ ಇಲ್ಲ ಅವನು ಅಲ್ಲಿ ಗೋವಾದಲ್ಲಿ ಅದು ಯ ಎಲ್ಲ ಹುಡ್ಗರು ಹೋಗುವಾಗ ಬೋಟಲ್ಲಿ ತಾನೂ ಹತ್ಕೊಂಡು ಬಿಟ್ಟಿದ್ದಾನೆ ಅಣ್ಣಾವ್ರ ಜೊತೆ ಹೋಗ್ತೀನಿ ನಾನು ಅಂತ ಹೇಳಿದ ನಾವು ಬೇಡ ಅಂತ ಹೇಳಿ ಮುಂದಕ್ಕೆ ಬಂದ್ವಿ ಮುಂದೆ ಬಂದ್ವಿ ಅವ್ನು ಇಲ್ಲ ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಅವರು ಪಾಪ ಮ ಮಗ ಹಠ ಮಾಡ್ತಿದಾನೆ ಅಂತ ಹೇಳಿ ಅವರು ಹತ್ಸ್ಕೊಂಡು ಹೋಗಿ ಬಿಟ್ಟಿದ್ದರು ಅದು ಒಂದು ನನ್ಗೆ ಯಾವತ್ತೂ ಮರಿಯಕ್ಕೆ ಆಗಂಗಿಲ್ಲ ಅಂದರೆ ಉಸ್ ಭಾಳ ಹುಡ್ಕಾಡಿದ್ವಿ ಭಾಳ ಅನನ್ಕೂಲ ಆತು ಆಯ್ತು ಅಲ್ಲಿ ಹೀಗಾಗಿ ಅದು ಒಂದು ಅನನ್ಕೂಲತೆ ಆಗಿತ್ತು ನಮ್ಗೆ ಕೆಲ್ವೊಂದು ಸಾರಿ ಮತ್ತು ಆಂಧ್ರ ಇದು ರಾಯ್ಚೂಟಿಗೆ ಹೋದಾಗ ಇಲ್ಲಿ ಹೋಗಬೇಕಾದ್ರೆ ನಾವು ಟ್ರೈನಿಗೆ ಹೋಗಿದ್ವಿ ಬರಬೇಕಾದ್ರೆ ಬುಕಿಂಗ್ ಆಗಿತ್ತು ಟ್ರೈನ್ ಬುಕಿಂಗ್ ಆಗಿತ್ತು ಎಲ್ಲ ಆಗಿತ್ತು ನಾವು ಬರಬೇಕು ಅಂತ ಅಂದರೆ ಟ್ರೈನ್ ಕ್ಯಾನ್ಸಲ್ ಆಗಿದೆ ನಿಮಗೆ ಟ್ರೈನ್ ಇಲ್ಲ ಅಂತ ಹೇಳಿದರು ನಮ್ಮ ಮಾವನವರು ಇವಾಗ ಅವ್ರಿಗೆ ಎಂಬತ್ತಾರು ವರ್ಷ ಅವರನ್ನು ಕರ್ಕೊಂಡು ಹೋಗಿಬಿಟ್ಟಿದ್ವಿ ಲಾಸ್ಟ್ ಇಯರ್ ಆಗಿದ್ದು ಇದು ಆ್ಯಕ್ಚುಲಿ ಅವ್ರ್ನ ಕರ್ಕೊಂಡು ಹೋಗಿಬಿಟ್ಟಿದ್ವಿ ವಾಪಸ್ ಬರ್ಬೇಕು ಅಂತ ಅಂದರೆ ಕಡ್ಪಗೆ ಬಂದೇ ಹತ್ತಬೇಕಾಗಿತ್ತು ಕ ಇದು ಕಡಪಲ್ಲ ಅಲ್ಲಿಂದ ಬ ಇದು ಬಸ್ ಇಲ್ಲ ಏನೂ ಸ್ಟ್ರೈಕ್ ಸ್ಟಾರ್ಟ್ ಆಗಿಬಿಡ್ತು ಏಕ್ ದಮ್ ಏನೋ ಪ್ರಾಬ್ಲಮ್ ಆಯಿತು ಏನು ಮಾಡಬೇಕಪ್ಪ ಹೆಂಗೆ ಹೋಗಬೇಕು ಏನು ಅಂತ ಹೇಳಿ ಯೋಚನೆ ಮಾಡಿದಾಗ ಒಂದು ಕಾರ್ ಮಾಡಿಕೊಂಡು ಮತ್ತು ಅಲ್ಲಿಗೆ ಬಂದು ಅಲ್ಲಿಂದ ಟ್ರೈನ್ ತಗೋ ಟ್ರೈನ್ ಹಿಡ್ಕೊಂಡು ಅದು ಇಷ್ಟೇ ಟೈಮು ಅಷ್ಟು ಟೈಮಲ್ಲೇ ನಾವು ಬರಬೇಕಾಯ್ತು ಕಾರೂ ಸಿಕ್ಕಾಪಟ್ಟೆ ಸ್ಪೀಡ್ ಹೊಡ್ಕೊಂಡು ಬಂದ ಆ ಟೈಮಲ್ಲಿ ಏನು ಆಗ್ತೈತಿ ಅಂತಲೂ ನಮ್ಗೆ ಅದ್ರ ಬಗ್ಗೆ ಇದು ಇರಲಿಲ್ಲ ಯಾಕಂದರೆ ನಾವು ಆಲ್ರೆಡಿ ಹೋಗಿ ತ್ರೀ ಡೇಸ್ ಆಗಿತ್ತು ಅಕಸ್ಮಾತ್ ನಾವು ಅಲ್ಲಿ ಉಳ್ಕೊಂಡಿದ್ದರೆ ಮತ್ತೆ ಏಯ್ಟ್ ಡೇಸು ನಾವು ಭಾಳ ಸಫರ್ ಆಗ್ತಿದ್ವಿ ಅಂತ ಹೇಳಿ ನಾವು ಕ್ವಿಕ್ ಡಿಸಿಷನ್ ತಗೊಂಡ್ವಿ ತಗೊಂಡು ಬಂದ್ವಿ ಆಮೇಲೆ ಮತ್ತೆ ಒಂದು ಸಾರಿ ಹೋಗಬೇಕಾದ್ರೆ ಏನಾಯಿತು ಒಂದು ಸ್ವಲ್ಪ ಒಂದು ರಾಜೋಟಿಯಿಂದ ಒಂದು ಇಲ್ಲಿಂದ ಧಾರ್ವಾಡದಿಂದ ರಾಜೋಟಿ ರಾಜೋಟಿ ಎಷ್ಟು ಅರ್ಧ ಅರ್ಧ ಹೋಗಿದ್ವಿ ಅರ್ಧ ದಾರಿಗೆ ಹೋಗಿದ್ವಿ ನಮ್ಮ ಅಲ್ಲಿ ನಮ್ಮ ರಿಲೇಷನ್ನ ನಮ್ಮ ಸ್ವಾಮಿಗಳು ಅವ್ರನ್ನೆಲ್ಲ ಕರ್ಕೊಂಡು ಅವ್ರ ಫ್ಯಾಮಿಲಿ ನಾವು ಎಲ್ಲ ಫುಲ್ ಫ್ಯಾಮಿಲಿ ಹೊರಡ್ತಿದ್ವಿ ಒಂದು ಟ್ವೆಂಟಿ ಮೆಂಬರ್ಸ್ ಹೊಂಟಿದ್ವಿ ಅವ್ರ ಮನೆಯಲ್ಲಿ ಅವ್ರ ಫಾದರ್ ಎಕ್ಸ್ಪರ್ಡ್ ಆಗಿಬಿಟ್ರು ಅವತ್ತು ಅಂತೂ ನಾವು ಪಡ್ಬಾರ್ದ ಕಷ್ಟಪಟ್ವಿ ಯಾಕಂದರೆ ನಾವು ರಿಟನ್ ಬರಲಿಕ್ಕೆ ನಮಗೆ ರಾತ್ರಿ ಬೇರೆ ಆಗಿತ್ತು ಅಲ್ಲಿಂದ ನಮಗೆ ಭಾಷೆ ಬರಂಗಿಲ್ಲ ಅಲ್ಲೆಲ್ಲ ಆಂಧ್ರ ಸೈಡು ಮಂದಿ ಕನ್ನಡ ಬರಲ್ಲ ಅವ್ರಿಗೆ ಡ್ರೈವರು ಎಲ್ಲಿ ಆ ಅಲ್ಲಿ ನಾವು ಯಾವ ಕ್ಯಾಬ್ ಹುಡುಕಬೇಕು ಏನು ಮಾಡಬೇಕು ಏನೂ ಗೊತ್ತಾಗಲಿಲ್ಲ ಆದರೆ ನನ್ನ ಮಗ ಆನ್ಲೈನಲ್ಲಿ ತೆಗೆದು ಏನೋ ಮಾಡಿ ಕಾರ್ ಬುಕ್ ಮಾಡಿಕೊಂಡು ಮತ್ತೆ ರಿಟನ್ ಆಗಿದ್ದು ಅದಂತೂ ನಮ್ಗೆ ಮರೆಯಕ್ಕಾಗಲ್ಲ ಅಷ್ಟು ಪ್ರಾಬ್ಲಮ್ ಆಗಿದ್ದು ಪ್ರಯಾಣ ಮಾಡ್ಬೇಕಾದ್ರೆ ದೇವ್ಸ್ಥಾನಕ್ಕೆ ಹೊಂಟಿದ್ವಿ ನಾವು ಅವತ್ತೇ ಆಗಿದ್ದು ಅದಂತೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು ನಮ್ಗೆ ಯಾಕಂದ್ರೆ ಮೂರು ಮಂದಿ ಗಂಡು ಮಕ್ಕಳು ಅವ್ರಿಗೆ ಮೂರು ಮಂದಿಗೂ ಹೋಗಿ ಬನ್ರಿ ಅಂತ ಖುಷಿಯಲ್ಲಿ ಕಳಿಸಿದ್ರು ಬಟ್ ಏನಾಯಿತು ಅಲ್ಲಿಂದ ಬರ್ಬೇಕಾದ್ರೆ ಖುಷಿಲ್ಲೇ ಕರ್ಕೊಂಡು ಹೋಗಿಯೂ ಹೋಗಿದ್ದರು ಹೋಗಿ ಬನ್ರಿ ಅಂತ ಹೇಳಿ ಈ ಸೈಡ್ ಕಳಿಸಿ ಆ ಸೈಡ್ ಜೀವ ಬಿಟ್ಟುಬಿಟ್ರು ಅವ್ರ ಮನೆಲ್ಲಿ ನೋಡಿದರೆ ಯಾರೂ ಇಲ್ಲ ಅವರ ಅವ್ರ ಹೆಂಡತಿ ಮತ್ತು ಅವ್ರ ಮಗಳು ಅವ್ರು ಇಬ್ರಿಗೆ ಬಿಟ್ಟು ಬಂದಿದ್ದರು ಇವ್ರು ಮೂರು ಜನ ಗಂಡು ಮಕ್ಳು ಇದ್ದರು ಮೂರೂ ಜನನೂ ಟ್ರೈನಲ್ಲೇ ಇದ್ದರು ಆ ನ್ಯೂಸ್ ಬಂದಾಗ ಅವ್ರ ಡಾಕ್ಟ್ರ್ ಕಾಲ್ ಬಂತು ಇಲ್ಲ ಈ ಥರ ಆಗಿದೆ ಸ್ವಾಮೀಜಿ ಬಂದುಬಿಡ್ರಿ ನೀವು ಅಂತ ಅವ್ರು ಅಂತೂ ಕುಸ್ದು ಬಿದ್ದುಬಿಟ್ರು ಅಯ್ಯಪ್ಪ ಎಂಥ ಇದು ಆಯಿತಲ್ಲ ಅಂತ ನಾವು ಆ್ಯಕ್ಚುಲಿ ನಾವು ಕರ್ಕೊಂಡು ಹೊಂಟಿದ್ವಿ ಅವ್ರ್ನ ಎಲ್ಲರ್ನೂ ಅಂದರೆ ಅವ್ರ ಮನೆ ದೇವ್ರೂ ರಾಜೋಟಿ ನಮ್ಮ ಮನೆ ದೇವರು ರಾಜೋಟಿ ಅವರು ರಾಜೋಟಿ ವೀರಭದ್ರೇಶ್ವರ ನಾವು ಎಲ್ಲರೂ ನೋಡಬೇಕು ಅಂತ ಅವರು ಆಸೆ ಪಟ್ಟಿದ್ದಕ್ಕೆ ನಾವು ಕರ್ಕೊಂಡು ಹೊಂಟಿದ್ವಿ ಅವ್ರ ಮೂರು ಮಂದಿ ಮಕ್ಕಳು ಮೂರು ಮಂದಿ ಸೊಸ್ಯೆಂದ್ರು ಮೊಮ್ಮಕ್ಕಳು ಮತ್ತು ಅವರು ಸ್ವಾಮೀಜಿ ಒಬ್ಬರು ಅಂದರೆ ಸ್ವಾಮೀಜಿ ಒಬ್ಬರು ಅವ್ರ ತಮ್ಮಂದಿರು ಇಬ್ಬರು ಅವ್ರ ತಮ್ಮಂದಿರ ಹೆಂಡ್ತಿಯರು ಅವ್ರ ಮಕ್ಕಳು ಎಲ್ಲ ಸೇರಿ ಹೊಂಟಿದ್ವಿ ನಾವು ಸಡನ್ನಾಗಿ ನ್ಯೂಸ್ ಬಂದಾಗ ಇದು ಒಂದು ನಮಗೆ ನಮಗೆ ಭಾಳ ಪ್ರಾಬ್ಲಮ್ ಆಯಿತು ಏನು ಇಲ್ಲ ಸುರಕ್ಷಿತವಾಗಿ ಇರಬೇಕು ಅಂತಂದರೆ ಎಲ್ಲ ರೀತಿಯಿಂದಾನೂ ನಾವು ಎಚ್ಚರ ವಹಿಸ್ಕೊಬೇಕು ಅನ್ನೋದೇ ನಂದು ಒಂದು ಆಸೆ ಅಷ್ಟು ಬಿಟ್ಟರೆ ಏನೂ ಹೇಳಕ್ಕೆ ಇಷ್ಟಪಡಲ್ಲ ಇಷ್ಟು ನಾನು ಇದು ತೊಂದರೆಗಳ್ನ ಅನ್ಬವ್ಸಿದ್ವು ಅಂದ್ರೆ ಇವೇ ನಮೂ ಇವಾಗ ರೀಸೆಂಟಾಗಿ ಎಲ್ಲಿ ಹೋಗಿಲ್ಲ ಇಲ್ಲೇ ಸಣ್ಣ ಪುಟ್ಟ ಹೋಗಿರ್ತೀವಿ ಕೆಲ್ವೊಂದು ಸಣ್ಣ ಪುಟ್ಟವೂ ನಮ್ಗೆ ಆಗಿರ್ತವೆ ಪ್ರಯಾಣದಾಗ ಅನನುಕೂಲತೆಗಳು ಸಿಕ್ಕಾಪಟ್ಟೆ ಆಗಿರ್ತಾವೆ ಏನಾದರೂ ಅನನುಕೂಲತೆಗಳಾದ್ರೆ ನಾನು ನೀರೂ ಕುಡಿಯಲ್ಲ ಊಟನೂ ಮಾಡಲ್ಲ ಅಷ್ಟು ಟೆನ್ಶನ್ ಮಾಡ್ಕೊಂಬಿಡ್ತೀವಿ ಅಂದ್ರೆ ಏನಪ್ಪ ಎಲ್ಲರ್ನೂ ಕರ್ಕೊಂಡು ಹೋಗ್ತಿರ್ತೀನಿ ಹೋಗ್ತಿರ್ತೀವಿ ಜವಾಬ್ದಾರಿಯಿಂದ ಕರ್ಕೊಂಡು ಹೋಗ್ತಿರ್ತೀವಿ ಆ ಜವಾಬ್ದಾರಿ ನಾವು ನಿಭಾಯಿಸ್ತೀವೋ ಇಲ್ವೋ ಅನ್ನೋದು ಒಂದು ಕಡೆ ನಂಗೆ ಸಿಕ್ಕಾಪಟ್ಟೆ ಟೆನ್ಶನ್ ಆಕತಿ ಅದ್ರಿಂದನೇ ನಾನು ಭಾಳ ಬೇಜಾರು ಮಾಡ್ಕೊಂಡು ಇರ್ತೀನಿ ಕೆಲ್ವೊಂದು ಸಾರಿ ಇಷ್ಟು ನಾನು ಸುರಕ್ಷತೆ ಬಗ್ಗೆ ಅಂತ ಅಂದರೆ ಇಷ್ಟು ಹೇಳ್ಬೋದು ನಾನು ತ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್